ಹಾಂ ಹೇಳಿ ನಮಸ್ತೇ ಆಂ ಹಾಂ

ಇಲ್ಲವಲ್ಲಾ ಆ ಥರ ಏನು ಆಗೋಲ್ಲ ನೀವು ಟ್ಯಾಬ್ಲೆಟ್ ಯಾವಾಗ ತೊಗೊಂಡ್ರಿ ಟಿಫನ್ ಆದ್ಮೇಲೆ ತೊಗೊಂಡ್ರಾ ಯಾವುದು ಟ್ಯಾಬ್ಲೆಟ್ ನಾನು ಬರ್ದು ಕೊಟ್ಟಿದ್ದು ಡೊಲೋ ಫಿಫ್ಟಿನ್ ನೀವು ಯಾವ್ದು ತೊಗೊಂಡ್ರಿ ನಾನು ಟಿಫನ್ ಆದ್ಮೇಲೆ ತಗೊಳಕ್ಕೆ ಹೇಳಿದ್ದೆ ನೀವು ಯಾವ ಥರ ತೊಗೊಂಡ್ರಿ ಬೆಳಗ್ಗೆ ಒಂದು ಮತ್ತು ಟಿಫನ್ ಆದ್ಮೇಲೆ ಒಂದು ತೊಗೊಂಡ್ರಾ ಹೌದಾ ಆ ಥರ ಎಲ್ಲ ರಿಯಾಕ್ಷನ್ ಆಗೋಲ್ವಲ್ಲ ಹಾಂ ಇಲ್ಲ ಆ ಥರ ಎಲ್ಲ ಆ ಥರ ಎಲ್ಲ ಆಗಕ್ಕೆ ಚಾನ್ಸ್ ಇಲ್ಲ ನೀವು ಏನಾದ್ರು ಕನ್ಫ್ಯೂಸ್ ಮಾಡಿ ಏನಾದ್ರ್ ತೊಗೊಂಡಿರ್ಬೇಕೇನೋ ಜ್ವರ ಒಂಚೂರೂ ಕಡಿಮೆ ಆಗಿಲ್ಲವಾ ಮತ್ತೆ ಅದ್ರ ಜೊತೆ ಬೇರೆ ಯಾವ್ದಾರ ಟ್ಯಾಬ್ಲೆಟ್ ತೊಗೊಂಡಿದೀರಾ ಏನು ಕಥೆ

ಆಂ ಹಾಂ ಹಾಂ ಹೌದಾ ಇಲ್ಲ ಆ ಥರ ಎಲ್ಲ ಆಗಕ್ಕೆ ಆಗೋಲ್ಲ ಯಾಕಂದರೆ ನಾನು ನಿಮ್ಮನ್ನು ಚೆಕಪ್ ಮಾಡೇ ನಾನು ನಿಮಗೆ ಮೆಡಿಶಿನ್ ಕೊಟ್ಟಿರೋದು ನೀವು ಒಂದು ಕೆಲಸ ಮಾಡಿ ಒಂದು ಸರಿ ನಮ್ಮ ಕ್ಲಿನಿಕ್ಕಿಗೆ ಬನ್ನಿ ಒಂದು ಸರಿ ನಾನು ಒಂದು ಸರಿ ನಿಮ್ಮನ್ನು ಚೆಕಪ್ ಮಾಡ್ತೀನಿ ಯಾವ ಥರ ಏನು ಅಂತ ಒಂದು ಸರಿ ನೋಡ್ತೀನಂತೆ ಆ ಥರ ಎಲ್ಲ ರಿಯಾಕ್ಷನ್ ಆಗಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ನಾನು ನಿಮ್ಮನ್ನು ಟೆಸ್ಟ್ ಮಾಡೇ ನಾನು ನಿಮಗೆ ಟ್ಯಾಬ್ಲೇಟು ಮತ್ತೆ ಎಲ್ಲ ಕೊಟ್ಟಿರೋದು ನಾನು ಊಟ ಆದ್ಮೇಲೆ ತೊಗೊಳಿ ಅಂತ ಹೇಳಿದೀನಿ ನೀವು ಊಟಕ್ಕಿಂತ ಮುಂಚೆ ತೊಗೊಂಡಿದಿರ ಏನೋ ಗೊತ್ತಿಲ್ಲ ಒಂದು ಸರಿ ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತೀನಿ ಟೆಸ್ಟ್ ಮಾಡಿ ಅದು ಯಾವ ಥರ ಯಾವುದು ಬೇರೆ ಟ್ಯಾಬ್ಲೆಟ್ ಏನಾದರೂ ತೊಗೊಂಡಿದಿರಾ ಅಲ್ಲ ಅದು ಒಂದೇ ಟ್ಯಾಬ್ಲೆಟ್ ತೊಗೊಂಡಿರದ ನಾನು ಕೊಟ್ಟಿದ್ದು ಒಂದೇ ಟ್ಯಾಬ್ಲೆಟ್ ತೊಗೊಂಡಿರದ ಬೇರೆ ಬೇರೆ ಟ್ಯಾಬ್ಲೆಟ್ ತೊಗೊಂಡಿದಿರಾ ಹಾಂ ಸರಿ ಒಂದು ಸರಿ ಕ್ಲಿನಿಕ್ಕಿಗೆ ಬಂದು ಒಂದು ಸರಿ ಚೆಕಪ್ ಮಾಡಿಸ್ಕೊಳಿ ಒಂದು ಸರಿ ನಾನು ಬಂದು ನಿಮ್ಮ ನೀವು ಬಂದು ಒಂದು ಸರಿ ತೋರಿಸಿ ನನಗೆ ನಾನು ಚೆಕಪ್ ಮಾಡ್ತೀನಿ ಓಕೆನಾ ಆದರೆ ಆದಷ್ಟು ಬೇಗನೇ ಬನ್ನಿ ಮತ್ತೆ ಓಕೆ ಓಕೆ